ನಮ್ಮ ರಾಜ್ಯದ ಉಡುಪು ಅಂದರೆ ನಮ್ಮ ಕರ್ನಾಟಕದಲ್ಲಿ ಹುಡುಕ್ತವಾ ಇರ್ತಕ್ಕಂಥ ಸೀರೆ ಭಾಳ ರೀತಿಯ ಸೀರೆಗಳು ಇದಾವೆ ಇಲ್ಲಿ ನಾವು ಉಡ್ತಕ್ಕಂಥದ್ದು ಇಳ್ಕಲ್ ಸೀರೆ ಆಗಿರ್ಬೋದು ಬನಾರಸಿ ಪ್ರತಿಯೊಂದು ಸಾರಿಯನ್ನು ನಾವು ಉಡ್ತೀವಿ ಅದೇ ರೀತಿ ಒಡವೆಗಳನ್ನು ಧರ್ಸ್ತೀವಿ ಹಬ್ಬ ಹರಿದಿನಗಳಲ್ಲಂತೂ ಹೆಣ್ಮಕ್ಕಳು ತುಂಬ ಸೀರೆ ಉಟ್ಟು ಒಳ್ಳೆಯ ಸಾಂಪ್ರದಾಯಿಕ್ವಾಗಿ ಇರ್ತೀವಿ ಯಾ ಇನ್ನು ಸ್ವಲ್ಪ ಮುಂದೆ ಹೋದರೆ ಅಲ್ಲಿಯೂ ಕಾಟನ್ ಸ್ಯಾರಿಸ್ಗಳು ವೆರೈಟಿಸ್ ಅಲ್ಲಿಯೂ ಭಾಳ ಚೆನ್ನಾಗಿ ಉಡ್ತಾರೆ ಆ ಸೀರೆಗಳು ಪ್ರತಿಯೊಂದನ್ನು ಅದಕ್ಕೆ ಅದು ಒಂದು ಸುಂದರ ಅಂದರೆ ತಪ್ಪಾಗಲ್ಲ ಭಾಳ ಚಂದ ಕಾಣಸ್ತದೆ ಹೆಣ್ಮಕ್ಕಳಿಗೆ ಸೀರೆ ಅನ್ನೋದು ಅದು ನಮ್ಮ ರಾಜ್ಯದ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸೀರೆ ಉಡೋಂಥ ರಾಜ್ಯ ನಮ್ಮದೆ ಯಾಕೆ ಅಂದರೆ ಹೆಣ್ಣು ಮಕ್ಕಳು ಅದರಲ್ಲಿ ಕಾಣಷ್ಟು ಸುಂದರ ಮತ್ತೊಂದ್ರಲ್ಲಿ ಕಾಣಕ್ಕಾಗಲ್ಲ ಚೂಡಿದಾರು ಧರಿಸ್ತಿರ್ಬೋದು ಆದರೂ ಅದು ಒಳ್ಳೆ ಚೂಡಿದಾರ್ ಅನ್ನೋದು ಯಾಕೆ ಅಂದರೆ ಭಾಳ ಸೇಫ್ಟಿ ಆಗಿರುತ್ತೆ ಭಾಳ ಕಂಫರ್ಟ್ ಆಗಿರುತ್ತೆ ಜರ್ನಿಗಳಲ್ಲಾಗಿ ಆಮೇಲೆ ಮಕ್ಕಳಲ್ಲಿ ಈಗಿನ ಮಕ್ಕಳಲ್ಲಿ ಬಹಳ ಫ್ಯಾಶನ್ಬಲ್ ಡ್ರಸ್ ಬಂದಿದಾವೆ ಆದರೆ ನಮ್ಗೆ ಮಕ್ಕಳಲ್ಲಿ ಚಿಕ್ಕ ಮಕ್ಕಳಿಗೆ ಲಂಗ ಬ್ಲೌಸ್ ಅನ್ನೋದು ಭಾಳ ಚಂದ ಭಾಳ ಚಂದ ಕಾಣಸ್ತಾವೆ ಮಕ್ಕಳಿಗೆ ಈಗಿನಲ್ಲಿ ಭಾಳ ಕಡಿಮೆ ಆಗ್ಬಿಟ್ಟಿದೆ ಮಕ್ಕಳಲ್ಲಿ ಲಂಗ ಬ್ಲೌಸ್ ಅಂದರೆ ಏನು ಮಮ್ಮಿ ಇದು ಲಂಗ ಬ್ಲೌಸು ಅಂತಾರೆ ಆದರೆ ಅದರಲ್ಲಿ ಸಂಪ್ರದಾಯಷ್ಟು ಕಾಣಷ್ಟು ಬೇರೆದ್ರಲ್ಲಿ ವೆಸ್ಟರ್ನ್ ಡ್ರಸ್ ಹಾಕಿದ್ದರೂ ಅಷ್ಟು ಲುಕ್ ಬರಲ್ಲ ನಾರ್ಮಲ್ ನನ್ನ ಮಗಳಿಗೆ ನಾನು ಆದಷ್ಟು ಸಾಂಪ್ರದಾಯಿಕ ಉಡುಪುನ್ನೆ ಧರ್ಸ್ತೀನಿ ವೆಸ್ಟರ್ನ್ ಡ್ರಸ್ ಹಾಕ್ತೀವಿ ಸ್ವಲ್ಪ ಮಟ್ಟಿಗೆ ಹಾಕ್ತೀವಿ ಆಭರಣ ಅಂತೂ ಭಾಳ ಇಷ್ಟ ಪ್ರತಿಯೊಂದನ್ನು ಅದಕ್ಕೆ ಆದ ಒಂದು ಶೈಲಿ ಇರುತ್ತೆ ಆ ಶೈಲಿಗೆ ತಕ್ಕಂತೆ ನಾವು ಅದನ್ನು ಧರ್ಸ್ತೀವಿ ನಮ್ಮ ರಾಜ್ಯದಲ್ಲಿ ಅದು ಕರ್ನಾಟಕ ರಾಜ್ಯದಲ್ಲಿ ಒಡವೆ ಧರ್ಸುದಂದರೆ ಬಹಳ ಇಷ್ಟ ಭಾಳ ಸುಂದ್ರವಾಗಿ ಕಾಣ್ತೀವಿ ಮತ್ತು ಮಕ್ಕಳು ಚಿಕ್ಕ ಮಕ್ಕಳಲ್ಲಿ ಹಾಕಿದರೆ ತುಂಬ ಅಂದರೆ ತುಂಬ ಲಕ್ಷ್ಣವಾಗಿ ಕಾಣ್ತಾರೆ ಅದು ಮದುವೆಯಲ್ಲಿ ಪಾರ್ಟಿಸಲ್ಲಿ ಮಕ್ಕಳಿಗೆ ಒಡವೆ ಹಾಕೋದು ಧರಿಸೋದು ಈಗಿನ ಮಕ್ಕಳಲ್ಲಿ ಭಾಳ ಕಡಿಮೆ ಆಗಿಬಿಟ್ಟಿದೆ ಲಂಗ ಬ್ಲೌಸ್ ಆಭರಣ ಅಂದರೆ ಏನು ಮಮ್ಮಿ ಎವಿ ಜ್ಯುವೆಲ್ರಿ ಎವಿ ಡ್ರಸ್ ಹಾಕ್ತೀರಿ ನಮಗೆ ಸಿಂಪಲ್ ಹಾಕಿ ಮಿಡಿ ಹಾಕಿರಿ ಸ್ವಲ್ಪ ಶಾರ್ಟ್ಸ್ ಹಾಕಿರಿ ಅಂತಾರೆ ಇದು ನಮ್ಮ ಸಂಪ್ರದಾಯ ಅಲ್ಲ ಅಂತ್ಹೇಳಿ ಮಕ್ಕಳಿಗೆ ಹೇಳ್ಕೊಡ್ತೀವಿ ಆದಷ್ಟು ಮಕ್ಕಳಲ್ಲಿ ಹೇಳ್ಕೊಡಬೇಕು ನಾವು ಹೇಳ್ಕೊಡಲಿಲ್ಲ ಅಂದರೆ ಇನ್ಯಾರು ಹೇಳ್ಕೊಡ್ತಾರೆ ಮಕ್ಕಳಿಗೆ ಆದಷ್ಟು ಸಾಂಪ್ರದಾಯಿಕವಾದ ಉಡುಪು ಹಾಕೊಳ್ರಿ ಹಾಗಂತ ವೆಸ್ಟರ್ನ್ ಡ್ರಸ್ ತಪ್ಪು ಅಂತಲ್ಲ ಹಾಕಬೇಕು ಸ್ವಲ್ಪ ಮಟ್ಟಿಗೆ ಆದರೆ ಲಕ್ಷಣ ಒಂದು ಬರೋದು ಯಾವುದೇ ಕೆಟ್ಟ ದೃಷ್ಟಿ ಬಿಳ್ಲಾರಂಗೆ ಇರೋದು ಅಂದರೆ ನಮ್ಮ ಲಂಗ ಬ್ಲೌಸ್ ಮಕ್ಕಳಿಗೆ ದಾವಣಿಗೆ ಬಹಳ ಚಂದ ಕಾಣ್ಸ್ತಾರೆ ಮಕ್ಕಳಲ್ಲಿ